ಅಲೋ ನಿಮ್ಮ ಕಡೆ ಬಟ್ಟೆ ಇದಾವಾ ಡಿಸೈನ್ ಡಿಸೈನ್ ಎಲ್ಲ ಹಬ್ಬದ ಹಬ್ಬದು ಹಾಂ ನಮಗೆ ಸೀರೆ ಬೇಕಾಗಿತ್ತು ಹಬ್ಬಕ್ಕೆ ಚೆನ್ನಾಗಿರೋ ಸೀರೆ ಬೇಕಿತ್ತು ನಮಗೆ ವರ್ಕ್ ಚೆನ್ನಾಗಿರ್ಬೇಕು ಮತ್ತು ಮಾಡ್ರನ್ ಟೈಪು ಡಿಸೈನ್ ಇರಬೇಕು ಇನ್ನು ಹಾಂ ಕಾಸ್ಟ್ಲಿ ಹ್ಞೂ ಮೇಡಮ್ ಕಾಸ್ಟ್ಲಿ ಇದ್ದರೂ ಪರ್ವಾಗಿಲ್ಲ ಅಷ್ಟೇನು ಕಾಸ್ಟ್ಲಿ ಏನು ಬೇಡ ಮೇಡಮ್ ಕಡಿಮೆ ಇದ್ದರೆ ಸಾಕು ಒಂದು ಹತ್ತು ಸಾವಿರ ರೂಪಾಯಿ ಒಳಗೆ ಇದ್ದರೆ ಸಾಕು ಒಂದು ಒಂದು ಹತ್ತು ಬೇಕು ಮೇಡಮ್ ನೀವೇ ಕಳಿಸಿಬಿಡಿ ಮೇಡಮ್ ಹಾಂ ಓಕೆ ಮ್ಯಾಮ್ ಹಾಂ ಕಳ್ಸ್ತೀವಿ ಮೇಡಮ್ ಎಲ್ಲಿ ಅಂಗಡಿ ಮೇಡಮ್ ನಿಮ್ಮದು ಯಾವ್ದು ಹೆಸ್ರು ಅಂಗಡಿ ಹೆಸ್ರ್ ಮ್ಯಾಮ್

ಹ್ಞೂ ಹಾಂ ಓಕೆ ಮೇಡಮ್ ಹಾಂ ಬರ್ತರೆ ನೋಡಿ ಮೇಡಮ್ ಇವಾಗ ಬರ್ತಾರೆ ಹಾಂ ಅಮೌಂಟು ಹಾಂ ಮೇಡಮ್ ನಾವೇ ಬರ್ತೀವಿ ಹಾಂ ಸರಿ ಮೇಡಮ್ ಹ್ಞೂ ಸರಿ ಮತ್ತು ಮೇಡಮ್ ಮತ್ತು ಡ್ರಸ್ಸಸ್ ಇದಾವೆ ಸಣ್ಣ ಹುಡುಗ್ರ ಬಟ್ಟೆ ಮೇಡಮ್ ಹಾಂ ಸಣ್ಣ ಹಾಂ ಸರಿ ಸರಿ ಮತ್ತು ಲೆಹಂಗಾಸ್ ಹಾಂ ಲೆಹಂಗಾಸ್ ಅದವಾ ಲೆಹಂಗಾ ಮತ್ತು ಇನ್ನಿತರ ಹ್ಞೂ ಹಾಂ ಹಾಂ ಸಾ ಹಾಂ ಸರಿ